ಡ್ರಾಯಿಂಗ್ ಮಾಡಲು ಇಷ್ಟವೇ ಇಲ್ಲದ ದಿನಗಳೇ ಇಲ್ಲ ನನಗೆ ಡ್ರಾಯಿಂಗ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ದಿನಾನೇ ಇಲ್ಲ ಯಾಕೆಂದರೆ ಡ್ರಾಯಿಂಗ್ ಅನ್ನೋದು ನನ್ನ ದಿನನಿತ್ಯದಲ್ಲಿ ಒಂದು ಭಾಗ ಅಂತಾನೇ ಹೇಳ್ಬೋದು ನಾನು ಖುಷಿಯಾದಾಗೂ ಡ್ರಾಯಿಂಗ್ ಮಾಡ್ತಿರ್ತೀನಿ ಯಾವಾಗಲೂ ಡ್ರಾಯಿಂಗ್ ಮಾಡ್ತಾನೇ ಇರ್ತೀನಿ ಡ್ರಾಯಿಂಗ್ ಅನ್ನೋದು ನಮ್ಮ ನನ್ನ ಬದುಕಿನಲ್ಲಿ ಒಂದು ಅಂಗ ಆ ಥರಾನೇ ಆಗೋಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಡ್ರಾಯಿಂಗ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನನಗೆ ದಿನನಿತ್ಯದಲ್ಲಿ ಖುಷಿ ಸಿಗತ್ತೆ ಅಂತ ಹೇಳ್ತೀನಿ ನಾನು ಡೈಲಿ ಖುಷಿ ಸಿಗತ್ತೆ ಹೊಸ ಹೊಸ ಯೋಚನೆಗಳನ್ನು ನಾನು ಡ್ರಾಯಿಂಗ್ ಮಾಡೋದ್ರಿಂದ ನನಗದು ತುಂಬ ಖುಷಿ ವಿಷಯ